ಹಾಂ ಹೇಳಿ ಹಾಂ ಇಲ್ಲೇ ವರ್ಕ್ ಮಾಡ್ತಿದಿವಿ ಹೇಳಿ ಹಾಂ ಡೇ ಡೇ ಟೈಮಲ್ಲಿ ನಾಲ್ಲು ಜನ ಬರ್ತೀವಿ ಆಮೇಲೆ ಇವ್ನಿಂಗ್ ಟೈಮಲ್ಲೀ ಆರು ಜನ ಬರ್ಬೋದು

ಸತ್ಯ ಅಂತ ಸತ್ಯನಾರಾಯಣ್ ಐ

ಇವತ್ತು ಬಂದಿರ್ತಾರೆ ಇವತ್ತು ಹುಡುಗರು

ಹಾಂ ಹಾಂ

ಅಡ್ಡಿಯಿಲ್ಲ ಅಡ್ಡಿಯಿಲ್ಲ

ಹಾಂ ಹಾಂ ಹಾಂ ಅಡ್ಡಿಯಿಲ್ಲ

ಅಡ್ಡಿಯಿಲ್ಲ ಸರ್ ಮಾಡುವ ಮಾಡುವ

ಹಾಂ ಅಡ್ಡಿಯಿಲ್ಲ ಅಡ್ಡಿಯಿಲ್ಲ ಹಾಂ ಅಡ್ಡಿಯಿಲ್ಲ ಹಾಂ ಅಡ್ಡಿಯಿಲ್ಲ ನಾವು ಮಾಡ್ತೇವಲ್ವ ಮತ್ತು ಬೇರೆ ಹಾಂ ಅಡ್ಡಿಯಿಲ್ಲ ಅಡ್ಡಿಯಿಲ್ಲ ಹಾಂ